ಈಗಿನ ಕಾಲದಲ್ಲಿ ಗಂಡು ಹೆಣ್ಣು ಭೇದ ಭಾವ ಇಲ್ಲದೇ ಎಲ್ಲರೂ ಸಮಾನರು ಗಂಡಸಿಗೆ ಎಷ್ಟೊಂದು ಆದ್ಯತೆ ಇದೆಯೋ ಅಷ್ಟೇ ಹೆಣ್ಣಿಗೂ ಆದ್ಯತೆ ಇದೆ ಅಂತ ಹೇಳ್ತಾರೆ ಆದ್ರೆ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಆ ಒಂದು ಹೆಣ್ಣು ಆ ಸಮಾಜದಲ್ಲಿ ಅದು ಹಳ್ಳಿ ಅಂಥ ಹಳ್ಳಿಗಳಲ್ಲಿ ಬದುಕುವಾಗ ಭಾಳಾವೇ ಕಷ್ಟ ಏನೂ ಮಾತಾಡೋ ಹಾಗಿಲ್ಲ ಏನೂ ಮಾಡೋ ಹಾಗಿಲ್ಲಾ ನೀನೊಂದು ಹೆಣ್ಣು ತಗ್ಗಿ ನಡಿ ಬಗ್ಗಿ ನಡಿ ದೊಡ್ಡವ್ರಿಗೆ ಎದಿರು ಜವಾಬು ಕೊಡಬೇಡ ತಾಳ್ಮೆಯಾಗಿರು ಏನೇ ಬರಲಿ ಎಷ್ಟೇ ಗಂಡ ಕೆಟ್ಟವನಾಗಿರ್ಲಿ ಅವ್ನನ್ನು ನೀನು ಅನುಸರಣೆ ಮಾಡ್ಕೊಂಡೋಗು ಸಹನೆಯಿಂದ ಹಾಗೂ ತಾಳ್ಮೆಯಿಂದ ಇರು ಅಂತಾರೆ ಎಷ್ಟೇ ನೋವು ಕೊಡಲಿ ಕುಡಿದು ಬಂದು ಹೊಡೀಲಿ ಏನೇ ಆಗಲಿ ಆದರೂ ಹೆಣ್ಣಿಗೆ ಮಾತ್ರವೇ ಹೇಳ್ತಾರೆ ನೀನು ಸ್ವಲ್ಪ ಸಮಾಧಾನವಾಗಿರ್ಬೋದಲ್ವ ನೀನು ಸ್ವಲ್ಪ ಅಡ್ಜೆಸ್ಟ್ ಮಾಡ್ಕೊಬೋದಾಗಿತ್ತಲ್ವ ನೀನು ಯಾಕೆ ಬಾಯಿ ಮಾಡ್ತೀಯ ಅವ ಗಂಡ್ಸು ಹಾಗೇಮ್ಮ ನೂರು ತಪ್ಪು ಮಾಡ್ತಾನೆ ಹೆಣ್ಣು ಅನ್ನೋವಳು ಅದನ್ನು ಸರಿ ಮಾಡ್ಕೊಂಡೋಗಬೇಕಮ್ಮ ಇಲ್ಲಾಂದ್ರೆ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತಾರೆ ಕಾರಣ ಆದಿ ಆದಿಕಾಲದಿಂದಲೂ ಹೆಣ್ಣನ್ನು ಮ ಕೆಳಮಟ್ಟದಲ್ಲಿ ತಟ್ಟೋ ಹಾಗೇ ಹೋಗ್ತಾರೆ ತುಂಬನೇ ತುಂಬನೇ ಈಗಿನ ಕಾಲದಲ್ಲೂ ನಾವೆಲ್ಲ ಓದಿದ್ದೀವಿ ಆದಿ ಓದಿ ವಿದ್ಯಾಭ್ಯಾಸ ಕಲಿತು ಎಲ್ಲೋ ಒಂದು ಕಡೆಗೆ ಯಾವುದೋ ಒಂದು ಇದಲ್ಲಿ ಮನೆ ತನ್ನ ಮನೆಯಲ್ಲಿ ಬಡತನ ಇರಬೋದು ಅಥವಾ ನಾವುಗಳು ಸ್ವಾವಲಂಬಿಗಳಾಗಿ ಬದುಕಬೇಕು ಅಂತ ಒಂದು ಆಸೆ ಇರಬೋದು ನಾವು ಮನೆ ಬಿಟ್ಟು ಈಚೆ ಹೋಗಿ ನಮ್ಮ ಕಾಲ ಮೇಲೆ ನಾವು ನಿಲ್ಲೋಣ ಓದಿದ್ದೀವಿ ನಾವು ಯಾಕೆ ಇನ್ನೊಬ್ರ ಮೇಲೆ ಡಿಪೆಂಡಾಗ್ಬೇಕು ಅನ್ನೋದಕ್ಕೋಸ್ಕರ ಅವಲಂಬನೆ ಆಗಬಾರದು ಅನ್ನೋದಕ್ಕೋಸ್ಕರ ನಮ್ಮ ನಾವು ಓದಿರೋದಕ್ಕಾದರು ನಮಗೆ ಸ್ವಲ್ಪ ನಮ್ಮಿಂದಾದರು ನನ್ನ ಮನೆಯವರಿಗೆ ಸ್ವಲ್ಪ ಸಹಾಯ ಆಗಲಿ ಅಂತ ಹೋಗ್ತೀವಿ ಹೋಗಿರೋ ಕಡೆಗೆ ಎಷ್ಟು ಜನ ಹೆಣ್ಮಕ್ಳು ಯಾವ ರೀತಿಯಾದ ತೊಂದ್ರೆಗಳನ್ನು ಅನುಭವಿಸ್ತಾಯಿದ್ದಾರೆ ಗೊತ್ತ ಕೆಲವು ಕಡೆಗೆ ಗಂಡ ಬಿಟ್ಟಿರಬೋದು ತನ್ನ ಮಕ್ಕಳನ್ನು ಆ ಹೆಂಗಸು ಆ ಮನೇನ್ನು ಸರಿದೂಗ್ಸ್ಕೊಂಡೋಗ್ಬೇಕು ಅಂತ ಹೋದಾಗ ಅಲ್ಲಿ ನೋಡೋ ಗಂಡಸರು ನೋಡೋ ರೀತಿಯೇ ಬೇರೆ ಆಗಿರುತ್ತೆ ಅವ್ಳಿಗೆ ಕೊಡೋ ಕಾಟವೇ ಬೇರೆ ಆಗಿರುತ್ತೆ ಭಾಳ ನಕ್ಕದ್ರೂ ತಪ್ಪು ಅತ್ರೂ ತಪ್ಪು ಅತ್ರೆ ಏನು ಯಾವಾಗಲು ಅಳ್ತಾ ಇರ್ತಾಳೆ ಅಂತಾರೆ ನಕ್ಕದ್ರೆ ಸಾಕು ನೋಡಿದ್ಯಪ್ಪ ಗಂಡ ಸತ್ತಿದ್ದಾನೆ ಆದರೂ ಅವ್ಳು ನಗುನ್ನ ನೋಡು ಹೇಗೆ ಬರುತ್ತೆ ಅಲ್ವ ಸ್ವಲ್ಪವೂ ನೋವೇ ಇಲ್ವ ಅಂತಾರೆ ಸೊ ಎಷ್ಟು ಜನ ಎಷ್ಟು ಕೇವಲವಾಗಿ ಹೆಣ್ಣನ್ನು ನಡೆಸ್ಕೊಂಡೋಗ್ತಾರೆ ಗೊತ್ತ ಹೋಗಿದ್ದ ಕಡೆಗೆ ಅಣ್ಣ ಅನ್ನಲಿ ತಮ್ಮ ಅನ್ನಲಿ ಆದರೆ ಅವನು ನೋಡೋ ನೋಟವೇ ಬೇರೆ ಆಗಿರುತ್ತೆ ಹೆಣ್ಣು ಮಕ್ಕಳಿಗೆ ಮೂರೊತ್ತುನೂ ಕಾಟ ಕೊಡೋದರಲ್ಲಿ ಗಂಡಸಿಗೆ ಅದೇನೋ ಸಂತೋಷ ಸಿಗುತ್ತೆ ಕಾರಣ ನಾನು ಹೇಳೋಹಂಗೆ ನೀನು ಕೇಳೋಗ್ಬೇಕು ನೀನು ಹೆಂಗ್ಸಲ್ವ ಈಗ ಕಷ್ಟದಲ್ಲಿ ಇದ್ದೀಯಲ್ಲ ನಿನ್ನ ಕಷ್ಟ ಹೋಗ್ಬೇಕು ಅಂದರೆ ನಾನು ಹೇಳ್ದಂಗೆ ಕೇಳೋಗ್ಬೇಕು ಅದು ಒಳ್ಳೆ ರೀತಿಯೂ ಆಗಿರ್ಬೋದು ಕೆಟ್ಟ ರೀತಿಯೂ ಆಗಿರ್ಬೋದು ಯಾಕೆ ನೀನು ಈಗ ಇದ್ದೀಯ ಎಲ್ಲರೂ ನಾವು ಹೇಳೋಹಂಗೆ ಕೇಳಬೇಕು ಅನ್ನೋದು ಗಂಡಸಿನ ಒಂದು ಗಂಡಸಿನ ಒಂದು ಆಸೆ ಆಗಿರುತ್ತೆ ಏನು ಹೆಣ್ಣನ್ನು ಯಾವಾಗಲು ಕೆಳಮಟ್ಟಕ್ಕೆ ತಳ್ಳಬೇಕು ಹೆಣ್ಣಲ್ವ ಹೆಣ್ಣೆಂದರೆ ಏನು ದೌರ್ಬಲ್ಯದವಳು ಅಬಲೆ ಅಲ್ವ ಹೆಣ್ಣಿಗೆ ಅಂತ ಯಾವುದೇ ಆಸೆ ಆಕಾಂಕ್ಷೆ ಇರೋಲ್ಲ ಹೆಣ್ಣಿಗೆ ಅನ್ನೋದು ಯಾವುದೇ ರೀತಿಯಾದ ಜೀವನ ಬದಲಾವಣೆ ಮಾಡ್ಕೊಳ್ಳೋವಂಥ ಶಕ್ತಿಯೂ ಇರೋಲ್ಲ ಯಾ ಆದಿಕಾಲದಿಂದ ಗಂಡಸಿನ ಆಧಾರದಲ್ಲೇ ಬದುಕಬೇಕು ಆಗ ಅಪ್ಪ ನಂತರ ಅಣ್ಣ ತಮ್ಮಂದಿರು ಮದುವೆ ಆದಮೇಲೆ ಗಂಡ ವಯಸ್ಸಾದ ಮೇಲೆ ಮಕ್ಕಳು ಅಂತ ಇದೇ ರೀತಿ ಯಾವಾಗ ತಾನೇ ಹೆಣ್ಣು ತಲೆ ಎತ್ತಿ ನಿಲ್ತಾಳೆ ಅದಕ್ಕೂ ಕೆಟ್ಟದಾಗೇಳ್ತಾರೆ ಸ್ವಲ್ಪ ಏನಾದರೂ ನಮ್ಮನ್ನು ನಾವು ತಲೆ ಎತ್ತಿ ನಿಂತರೆ ನೋಡ್ದ್ಯಪ್ಪ ಗಂಡಸು ಥರ ಇದ್ದಾಳೆ ಯಾರ್ಗಾರು ಅವ್ಳು ತಗ್ಗಿ ಬಗ್ಗಿ ನಡೀತಾಳ ಅದೇನು ಹುಟ್ಟಿದ್ದಾಳೋ ಏನು ಮಾಡ್ತಾಳೋ ಈ ಥರ ಹೇಳ್ತಾರೆ ಆದರೆ ಯಾರು ಇಲ್ಲಿ ಶತ್ರು ಅನ್ನೋದೇ ಗೊತ್ತಿಲ್ಲ ಯಾರು ಇಲ್ಲಿ ಅಬಲೆಯರೋ ಸಬಲೆಯರೋ ಅನ್ನೋದು ಯಾರಿಗೂ ಗೊತ್ತಾಗ್ತಾಯಿಲ್ಲ ಎಲ್ಲರೂ ಒಂದೇ ಸಮ ತಾನೇ ಗಂಡಾಗಲಿ ಮ್ ಹೆಣ್ಣಾಗಲಿ ಯಾಕೆ ಹೆಣ್ಣಿಗೆ ಮಾತ್ರ ಇದು ಪ್ರಪಂಚದಲ್ಲಿ ಅದೇ ಹೆಣ್ಣಿಗೆ ಗಂಡ ಸತ್ತರೆ ಯಾವ ಮೊ ಸ್ವಾರಿ ವಿಧವೆ ಅಂತಾರೆ ಅವ್ಳನ್ನು ಯಾವೊಂದು ಒಳ್ಳೆದರಲ್ಲೂ ಸೇರಿಸೊಲ್ಲ ಎಲ್ಲದರಲ್ಲೂ ತಳ್ಳಿ ಇಡ್ತಾರೆ ಆದರೆ ಗಂಡಸು ಮದುವೆ ಆಗಿ ಹೆಂಡತಿ ಸತ್ತರೆ ವರ್ಷದಲ್ಲಿ ಮದುಮಗ ಅಂತಾರೆ ಹೊಸ ಮದುವೆ ಮದ ಮದುಮಗ ಅಂತಾರೆ ಅವ್ನಿಗೆ ಮಾತ್ರ ಯಾಕೆ ಅದೇ ಇದು ತಾನೇ ಹೆಣ್ಣಿಗೂ ಇರುತ್ತೆ ಯಾಕೆ ಹೆಣ್ಣನ್ನು ನೋಡಿದ್ರೆ ಇಷ್ಟು ಹೀನಾಯವಾಗಿ ಕಡೆಗಣಿಸ್ತೀರಿ ಆಕೆ ಇಲ್ಲಾಂದ್ರೆ ಯಾವುದೂ ಇಲ್ವಲ್ಲ ಹೆಣ್ಣಿನಿಂದ ತಾನೇ ಸೃಷ್ಟಿ ಯಾಕೆ ಹೆಣ್ಣಿಗೆ ಮರ್ಯಾದೆ ಕೊಡೋಲ್ಲ ಎಷ್ಟೋ ಒಂದು ಕಡೆಗೆ ಹೆಣ್ಣು ಮಕ್ಕಳಿಗೆ ಮನೆಯಲ್ಲು ಕಷ್ಟ ಇರುತ್ತೆ ಕಟ್ಕೊಂಡು ಹೋಗಿರೋ ಮನೆಯಲ್ಲು ಕಷ್ಟ ಇರುತ್ತೆ ಈ ಹೊರಗಡೆ ಕೆಲಸಕ್ಕೆ ಅಂತ ಹೋದಾಗೂ ಕಷ್ಟಪಡುವವರು ಇದ್ದಾರೆ ಯಾವಾಗ ತಾನೇ ಹೆಣ್ಣು ಅನ್ನೋದು ಸಂತೋಷವಾಗಿ ತನ್ನ ಜೀವನವನ್ನು ಯಾವುದೇ ಒಂದು ರೀತಿಯಲ್ಲಿ ಅಡ್ಡಿ ಆತಂಕ ಇಲ್ಲದೇ ಯಾರ ಮೇಲೆಯೂ ಅವಲಂಬನೆ ಆಗಿಲ್ಲದೇ ಸ್ವಾವಲಂಬನೆ ಆಗ ಮ ಲಂಬನೆಯಾಗಿ ಬದುಕೋದು ಯಾವಾಗ ಅದು ಯಾರಿಗೂ ಗೊತ್ತಿಲ್ಲ ನಿಜವಾಗಿ ಹೇಳಬೇಕು ಅಂದರೆ ಈ ಸಮಾಜ ಹೆಣ್ಣನ್ನು ನೋಡೋ ದೃಷ್ಟಿಯೇ ಬೇರೆ ಥರ ಆಗಿರುತ್ತೆ ಅದು ಯಾವಾಗ ಬದಲಾವಣೆ ಆಗತ್ತೋ ಬದಲಾವಣೆ ಆಗುತ್ತೆ ಹೆಣ್ಣು ಮಕ್ಕಳಿಗೆ ಇಷ್ಟೊಂದು ಪರ್ಸೆಂಟೇಜ್ ಕೊಟ್ಟಿದ್ದೀವಿ ಹೆಣ್ಣು ಮಕ್ಕಳನ್ನು ಎಲ್ಲರಿಗಿಂತ ಹೆಚ್ಚಾಗಿ ನಾವು ಸ್ವಾತ ಸ್ವತಂತ್ರಿಗಳಾಗಿ ನೋಡಬೇಕು ಅಂತೀವಿ ಮಾಡಬೇಕು ಅಂತೀವಿ ಅವರು ಸ್ವಾಲಂಬಿಗಳು ಹಾಗೆ ಹೀಗೆ ಅಂತಾರೆ ಆದರೆ ಅದನ್ನು ಎಷ್ಟು ಜನ ರೂಢಿಯಲ್ಲಿ ತಂದಿದ್ದಾರೆ ಎಷ್ಟು ಜನ ಹೆಣ್ಣು ಮಕ್ಕಳು ನೆಮ್ಮದಿಯಾಗಿ ಬದುಕಿದ್ದಾರೆ ಪ್ರತಿ ಒಂದು ಹೆಣ್ಣು ಯಾವುದೇ ತಪ್ಪು ಮಾಡಲಿ ಮಾಡದೇ ಹೋಗಲಿ ಅವಳಿಗೆ ಅದೊಂದು ಕಠಿಣ ಶಿಕ್ಷೆಯನ್ನು ಕೊಡ್ತಾರೆ ಆದರೆ ಗಂಡಿಗೆ ಮಾತ್ರ ಯಾಕಿರೋಲ್ಲ ಗಂಡಾದರೆ ಏನು ಹೆಣ್ಣಾದರೆ ಏನು ಎಲ್ಲ ಒಂದೇ ಅಲ್ವ ಈ ಸಮಾಜ ಯಾಕೆ ಹೆಣ್ಣಿಗೆ ಮಾತ್ರವೇ ಎಲ್ಲ ಕಷ್ಟದಲ್ಲೂ ಎಲ್ಲ ನೋವಲ್ಲೂ ಹೆಣ್ಣಿಗೆ ಮಾತ್ರವೇ ಪಾಲು ಕೊಡುತ್ತೆ ಸಂತೋಷದಲ್ಲಿ ಸ ಆನಂದದಲ್ಲಿ ಗಂಡಿಗೆ ಮಾತ್ರ ಭಾಗಿಯಾಗಿರ್ತಾನೆ ಯಾಕೆ ಇದು ಇದು ಯಾವಾಗ ಬದಲಾವಣೆ ಆಗುತ್ತೆ